ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಸ್ತು ಸಂಗ್ರಹಾಲಯಗಳು ಶಿಕ್ಷಣ ಸಂಸ್ಕೃತಿ ಮತ್ತು ಇತಿಹಾಸದ ಪ್ರಚಾರಕ್ಕೆ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ ವಸ್ತು ಸಂಗ್ರಹಾಲಯಗಳು ವಿವಿಧ ಪ್ರಕಾರಗಳಾಗಿದ್ದು ಅವುಗಳ ಉದ್ದೇಶ ಸಂಗ್ರಹ ಮತ್ತು ಪ್ರದರ್ಶನ ವಿಧಾನಗಳು ವಿಭಿನ್ನವಾಗಿರುತ್ತವೆ ಐತಿಹಾಸಿಕ ವಸ್ತು ಸಂಗ್ರಹಾಲಯಗಳು ಇವು ಪ್ರಾಚೀನ ಕಲಾ ಕೃತಿಗಳು ಶಿಲಾಶಾಸನಗಳು ಹಳೆಯ ದ್ರವ್ಯ ವಸ್ತುಗಳು ರಾಜವಂಶಗಳ ಕೈಚಲನ ಪತ್ರಗಳು ಮತ್ತು ಹಳೆಯ ನಾಣ್ಯಗಳ ಸಂಗ್ರಹವನ್ನು ಹೊಂದಿರುತ್ತವೆ ಉದಾಹರಣೆಗೆ ಕರ್ನಾಟಕದ ಮೈಸೂರಿನ ಜಯಚಾಮರಾಜೇಂದ್ರ ವಸ್ತು ಸಂಗ್ರಹಾಲಯ ಮತ್ತು ಶ್ರೀ ಮಂಜುನಾಥೇಶ್ವರ ವಸ್ತು ಸಂಗ್ರಹಾಲಯ ಧರ್ಮಸ್ಥಳ ಇತಿಹಾಸಪ್ರಿಯರಿಗೆ ಅತ್ಯುತ್ತಮ ಸ್ಥಳವಾಗಿವೆ ಹಾಗೆಯೇ ಕಲಾ ವಸ್ತು ಸಂಗ್ರಹಾಲಯಗಳು ಇವು ಚಿತ್ರಕಲೆ ಶಿಲ್ಪಕಲೆ ಹಸ್ತಕಲೆ ಮತ್ತು ಇತರ ಕಲಾತ್ಮಕ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಬೆಂಗಳೂರಿನಲ್ಲಿರುವ ವಸಂತಾರ್ತಿ ಮ್ಯೂಸಿಯಂ ಹಾಗು ಚಾಮರಾಜೇಂದ್ರ ಕಲೆ ವಿವಿಯ ವಸ್ತು ಸಂಗ್ರಹಾಲಯ ಕರ್ನಾಟಕದ ಪ್ರಮುಖ ಕಲಾ ವಸ್ತು ಸಂಗ್ರಹಾಲಯಗಳಾಗಿವೆ ಹಾಗೇ ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಸಂಗ್ರಹಾಲಯದಲ್ಲಿ ಇವು ವಿದ್ಯಾರ್ಥಿಗಳು ಹಾಗು ವಿಜ್ಞಾನ ಆಸಕ್ತರಿಗೆ ಹೊಸ ತಂತ್ರಜ್ಞಾನ ವಿಜ್ಞಾನ ಆವಿಷ್ಕಾರಗಳ ಬಗ್ಗೆ ತಿಳಿಯುವ ಅವಕಾಶವನ್ನು ಒದಗಿಸುತ್ತದೆ ಬೆಂಗಳೂರು ವಿಜ್ಞಾನ ಕೇಂದ್ರ ವಸ್ತು ಸಂಗ್ರಹಾಲಯ ಮತ್ತು ಜವಹಾರ್ ಲಾಲ್ ನೆಹರು ವಿಜ್ಞಾನ ಕೇಂದ್ರ ಈ ಭಾಗದಲ್ಲಿ ಪ್ರಮುಖವಾಗಿವೆ ಹಾಗೇ ವನ್ಯಜೀವಿ ಮತ್ತು ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯ ಇವು ನೈಸರ್ಗಿಕ ಸಂಪತ್ತು ವನ್ಯಜೀವಿ ಜೈವಿಕ ವೈವಿಧ್ಯತೆಯನ್ನು ಸಂಗ್ರಹಿಸುವ ಮತ್ತು ಸಂಶೋಧಿಸುವ ಕೇಂದ್ರಗಳಾಗಿವೆ ಭಾರತೀಯ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯ ಹಾಗೂ ಪಿಲಿಕುಳ ನಿಸರ್ಗಧಾಮದ ವನ್ಯಜೀವಿ ವಸ್ತು ಸಂಗ್ರಹಾಲಯ ಗಮನಾರ್ಹವಾಗಿವೆ ಹೀಗೆ ಹಲವಾರು ವಸ್ತು ಸಂಗ್ರಹಾಲಯಗಳು ನಮ್ಮ ಕರ್ನಾಟಕ ಹಾಗೂ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತದೆ ಇಂತಹ ವಸ್ತು ಸಂಗ್ರಹಾಲಯಗಳು ಮಕ್ಕಳಿಗೆ ಹಾಗೂ ಸಾರ್ವಜನಕರಿಗೆ ಪ್ರಜ್ಞಾವರ್ಧನ ಮತ್ತು ಶಿಕ್ಷಣ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಇವುಗಳಿಂದ ನಾವು ನಮ್ಮ ಸಂಸ್ಕೃತಿ ಪರಂಪರೆ ವಿಜ್ಞಾನ ಮತ್ತು ಇತಿಹಾಸವನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಳ್ಳಬಹುದು